ನಮ್ಮ ಕುಟುಂಬ ಹಾಗು ಸ್ನೇಹಿತರ ಬಗ್ಗೆ ತಿಳಿಸೋದಾದರೆ ನಮ್ಮದು ಅವಿಭಕ್ತ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾವು ಟೋಟಲ್ ಐದು ಜನ ಮಕ್ಕಳು ಐದು ಐದು ಜನ ಗಂಡ್ಮಕ್ಳು ಐ ಮೂರು ಮೂರು ಜನ ಹೆಣ್ಮಕ್ಕಳು ನಮ್ಮ ಕುಟುಂಬದಲ್ಲಿ ಬಹುಮುಖ್ಯವಾಗಿ ತಂದೆ ತಾಯಿಯ ಪಾತ್ರ ಬಹ ಬಹಳ ಮುಖ್ಯವಾಗಿದೆ ನಮ್ಮ ತಂದೆ ತಾಯಿ ಏನೇ ಕಷ್ಟ ಇದ್ದರು ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡುದು ಒಂದು ತಂದೆ ತಂದೆ ತಾಯಿಯ ತಂದೆ ತಾಯಿಯ ಬಹಮು ಮುಖ್ಯ ಪಾತ್ರವಾಗುತ್ತೆ ಮಕ್ಕಳನ್ನು ಒಂದು ಸರಿಯಾದ ಮಾರ್ಗ ಶಿಕ್ಷಣ ಹಾಗು ಸಂಸ್ಕಾರ ಕೊಟ್ಟು ಬೆಳೆಸುವ ಜವಬ್ದಾರಿ ಪ್ರತಿಯೊಬ್ಬ ತಂದೆ ತಾಯಿಯದ್ದು ಆಗಿರುತ್ತೆ ನಮ್ಮ ತಂದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯರು ಅವರು ಅವರು ಪಟ್ಟಂಥ ಕಷ್ಟಗಳನ್ನು ತಮ್ಮ ಮಕ್ಳು ಪಡ್ಬಾರ್ದೆಂದು ಅನೇಕ ರೀತಿಯ ಸಮಸ್ಯೆಗಳನ್ನು ಅವರು ಬಳಲಿದ್ದರೂ ಕೂಡ ಮಕ್ಕಳನ್ನು ಉತ್ತಮ ಗುಣಮಟ್ಟ ಶಿಕ್ಷಣ ಹಾಗು ಅವರು ತನ್ನ ಅವರು ತಮ್ಮ ಜೀವನ ಸುಖ ಸುಖವಾಗಿ ಸುಖವಾಗಿರಲು ಸದಾ ಅವರು ತಮ್ಮ ಯೋಗ ಯೋಗಕ್ಷೇಮವನ್ನೇ ಬಯಸ್ತಾ ಇರ್ತಾರೆ ಹಾಗು ತನ್ ತಂದೆ ತಾಯಿ ಪ್ರತಿಯೊಂದು ಕುಟುಂಬದಲ್ಲಿ ತಂದೆ ತಾಯಿ ಎರಡು ಬಹುಮುಖ್ಯ ಎರಡು ಪಿಲ್ಲರ್ಗಳು ಇದ್ದಂತೆ ಆ ಎರಡು ಪಿಲ್ಲರ್ ಸರಿಯಾಗಿ ತನ್ನ ಮನೆಯನ್ನು ಸರಿದೂಗ್ಸ್ಕೆಂಡು ನಿಭಾಯಿಸ್ಕಂಡು ಹೋದಾಗ ಮಾತ್ರ ಮಾ ಒಂದು ಕುಟುಂಬದಲ್ಲಿ ಪ್ರತಿಯೊಂದು ಮಕ್ಕಳು ಸರಿಯಾದ ಸಂಸ್ಕೃತಿ ಆಗು ವಿದ್ಯಾಭ್ಯಾಸ ಪಡಿಯಲು ಆಗ ಸಹಾಯವಾಗುತ್ತೆ ಅದರಲ್ಲಿ ತಂದೆ ತಾಯಿ ತಂದೆ ತಾಯಿಯ ಒಂದು ಯಾವ್ರ್ ಯಾವ ರೀತಿ ಅನ್ಯೋನ್ಯತೆಯಿಂದ ಇದ್ಕಂಡು ಅವ್ರಿವ್ರು ಕೂಡ್ಕೊಂಡು ತಮ್ಮ ಮಕ್ಕಳು ಕುಟುಂಬ ಈ ರೀತಿ ತಮ್ಮ ಬಗ್ಗೆ ಮಕ್ಕಳ ಬಗ್ಗೆ ಎಷ್ಟು ಕೆಲಸ ತಮ್ಮ ಭವಿಷ್ಯಗಳನ್ನು ಚಿನ್ಸ್ತಾ ಈ ರೀತಿ ಮಾಡ್ದಾಗ ಮಾತ್ರ ಒಂದು ಕುಟುಂಬ ಸರಿಯಾದ ಆ ದಾರಿಯಲ್ಲಿ ಮುನ್ನಡೆದುಕೊಂಡು ಅಕ್ಕಪಕ್ಕದ ಜನರಿಗು ಮಾರ್ಗ ಮಾರ್ಗದರ್ಶಕರಾಗಿ ಬೆಳೆಯುವಂಥ ಸಾಮರ್ಥ್ಯವನ್ನು ಒನು ಹೊಂದಕ್ಕೆ ಸಾಧ್ಯವಾಗುತ್ತೆ ಇನ್ನು ಸ್ನೇಯಿತರ ಬಗ್ಗೆ ಹೇಳುದಾದರೆ ಜೀವನದಲ್ಲಿ ನಾ ಒಬ್ಬ ಮನುಷ್ಯನಿಗೆ ನಾಲ್ಕು ಪಿಲ್ಲರ್ ಇದ್ದಂತೆ ಒಬ್ಬನು ಒಬ್ಬರು ತಂದೆ ತಾಯಿ ಒಬ್ಬರು ತಂದೆ ತಾಯಿಗಳು ಒಂದು ಪಿಲ್ಲರ್ ಇನ್ನೊಂದು ಪಿಲ್ ಪಿಲ್ಲರ್ ಶಿಕ್ಷಕರು ಇನ್ನೊಂದು ಪಿಲ್ಲರ್ ಸ್ನೇಹಿತರು ಇನ್ನೊಂದು ಪಿಲ್ಲರ್ ದೇವರು ಈ ನಾಲ್ಕು ಪಿಲ್ಲರ್ ಸರಿಯಾದ ಒಂದು ಅಡಿಪಾಯ ಹಾಕಿ ಸರ್ಯಾದ ಒಂದು ಒಂದು ವ್ಯವಸ್ಥಿತವಾಗಿ ಅಂಥವನ್ನು ನಿರ್ವಹ್ಸಿಕೊಂಡು ಸಮನಾದ ಒಂದು ತೂಕವನ್ನು ನಿಭಾಯಿಸಿಕೊಂಡು ಹೋದಾಗ ಮಾತ್ರ ಆ ಒಬ್ಬ ವ್ಯಕ್ತಿ ಯಶಸ್ವಿಯಾಗಲು ಕಾರಣ ಇನ್ನು ಸ್ನೇಯಿತರ ಬಗ್ಗೆ ಹೇಳಿದರೆ ಪ್ರತಿಯೊಬ್ಬ ಸ್ನೇಯಿತರು ಹೇಳುವ ಹೇಳುದಾದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸ್ನೇಹಿತ ಬಹಳ ಮುಖ್ಯ ಆಗುತ್ತೆ ಅವನ ನೋವು ನಲಿವು ಕಷ್ಟ ಸುಖ ವಿದ್ಯಾಭ್ಯಾಸ ಆಗಿರ ಏನೇ ಸಮಸ್ಯೇಗಳಿದ್ದರು ಮುಕ್ತವಾಗಿ ಹಂಚಿಕೊಳ್ಳುವ ಜೀವಿ ಅಂದರೆ ಅದು ಸ್ನೇಹಿತನೆ ಒಬ್ಬ ಒಂದು ಒಳ್ಳೆಯ ಸ್ನೇಹಿತ ಸಾವಿರ ಜನಕ್ಕೆ ನೂ ಸಮನಾಗ್ತಾನೆ ಒಂದು ಗ್ರಂಥಾಲಯಕ್ಕೆ ಸಮ ಆಗು ನೂರು ಜನಕ್ಕೆ ಸಮನಾಗ್ತಾನೆ ಒಬ್ಬ ಒಳ್ಳೆಯ ಸ್ನೇಹ ಸ್ನೇಯಿತ ಇದ್ದರೆ ಪ್ರತಿಯೊಬ್ಬರ ಜೀವನದಲ್ಲಿ ಅವನು ಯಶಸ್ವಿ ಆಗಿ ಹೊಗ್ಬೋದು ಪ್ರತಿಯೊಬ್ಬ ಯಶಸ್ಸಿನ ಒಂದು ಹೆಣ್ಣು ಮಗಳು ಇರ್ತಾಳೆ ಎಂದು ಎ ಹೇಗೆ ಭಾವ್ಸ್ತೀಯ ಹಾಗೆ ಪ್ರತಿಯೊಬ್ಬ ಯಶಸ್ವಿ ಈ ವ್ಯಕ್ತಿಯ ಜೊತೆಗೆ ಹೆಗಲಾಗಿ ಒಬ್ಬ ಸ್ನೇಯಿತನಿರ್ತಾನೆ ಸ್ನೇಹಿತ ಸರಿಯಾದ ಮಾರ್ಗದರ್ಶನ ಹಾಗು ಸರಿಯಾದ ಅವನು ಅದು ಸರಿ ತಪ್ಪು ಎಂದು ಸರಿ ಸರಿನೇ ತಪ್ಪು ತಪ್ಪೇ ಎಂದು ಕಠೋರವಾಗಿ ನಿಂದಿಸಿ ಅವನು ಆನ ಮನಸ್ಸಿಗೆ ಬೇಜಾರು ಆದರು ಅಥ್ವ ಅದು ಅವನನ್ನು ಮೆಚ್ಸುವಂಥ ಕೆಲಸ ಮಾಡದೆ ಅದು ಸರಿಯಾದ ಮಾರ್ಗವನ್ನೇ ಆಶಿಸಿ ಅವನ ಭವಿಷ್ಯ ಬಗ್ಗೆ ಚಿಂತಿಸಿ ಅವನು ಸರಿಯಾದ ಸಲಹೆಯನ್ನ ನೀಡಿದರೆ ಅವನೇ ನನ್ನ ಪ್ರಕಾರ ನಿಜವಾದ ಗೆಳೆಯ ಗೆಳೆಯ ಅಂದರೆ ಒಬ್ಬ ಶಿಕ್ಷಕ ಇದ್ದಂತೆ ಅವನು ಸರಿ ಮಾಡಲಿ ತಪ್ಪು ಮಾಡಲಿ ಅದನ್ನು ಸರಿ ಅನ್ ಸರಿ ಅಂತ ಬಿಂಬಿಸಿ ತೋರಿಸಿ ಮಾಡಿದಾಗ ಮಾತ್ರ ಆ ಗೆಳೆಯ ಸರಿಯಾದ ಮಾರ್ಗದಲ್ಲಿ ಬೆಳೆದು ಹೋಗಿ ಒಂದು ಉನ್ನತ ಮಟ್ಟವನ್ನು ಹುದ್ದೆಯನ್ನು ಅಲಂಕರಿಸ ನೆರವಾಗುತ್ತೆ ನನಗೆ ನನ್ನ ಜೀವನದಲ್ಲಿ ನಾನು ನಿರೀಕ್ಷಿಸಿದಷ್ಟು ನನ್ನ ಗೆಳೆಯ ಸಿಕ್ಕಿದ್ದಾನೆ ಅವನು ಸದಾ ಯಾವಾಗಲು ನಿನ್ನಲ್ಲಿ ಅನೇಕ ಶಕ್ತಿ ಇದೆ ನೀನು ಏನ್ನನಾದರೂ ಸಾಧಿಸಬೌದು ನೀನು ಮನಸ್ಸು ಮಾಡಿದರೆ ನೀನು ಬಯ್ಸಿದ್ದು ನಿನ್ ನಿನ್ನ ನಿನ್ನ ನಿನ್ನನ್ನು ಅರಿಸಿ ಬರುತ್ತೆ ಎಂದು ಯಾವಾಗಲು ಕಾ ಆತ್ಮವಿಶ್ವಾಸವನ್ನು ತುಂಬಿಸಿ ನನ್ನಲಿ ಯಾವಾಗಲು ಯಾವುದೇ ಒಂದು ಸಂದರ್ಭ್ದಲ್ಲಿ ನಿರುತ್ಸಾಹ ಹೊಂದಿದರು ಸಹ ಅವನು ನನ್ನನ್ನು ಎದೆಗುಂದದೆ ಬಿಡ್ರ್ ಬಿಡದೆ ಸದಾ ಅಮೃತಸಂಜೀವಿನಿ ಅಂತ ನನಗೆ ಜೀವದ ಜೀವ ತಂಬುತ್ತಾ ನನ್ನ ಬಾಳಿನ ಒಬ್ಬ ನನ್ನ ಜೀವನದಲ್ಲಿ ಗೆಳೆಯ ಎಂದರೆ ಆ ಒಂದು ಆ ಸ್ಥಾನವನ್ನು ಆ ಒಂದು ಮಟ್ಟಕ್ಕೆ ಕೊಂಡೊಯ್ಯುವ ವ್ಯಕ್ತಿಯಾಗಿ ನನ್ನ ಜೀವನದಲ್ಲಿ ಒಬ್ಬ ನನ್ನ ಇಡೀ ಇಡೀ ನನ್ನ ಜೀವವನ್ನು ನಾನು ಜೀವ ಬಿಟ್ಟರೂ ಆ ಗೆಳೆಯನನ್ನ ನಾನು ಮರೆಯಲಸಾಧ್ಯ ಆದ ಕಾರಣ ಪ್ರತಿಯೊಬ್ಬ ಜೀವನದ ಗೆಳೆಯ ತುಂಬ ಬಹುಮುಖ್ಯ ಒಬ್ಬ ಒಳ್ಳೆಯ ಗೆಳೆಯ ಒಳ್ಳೆಯ ಜೀವನ ರೂಪಿಸುವ ಒಬ್ಬ ಕೆಟ್ಟ ಗೆಳೆಯ ಕೂಡ ತನ್ನ ಜೀವನ ಒ ಪ್ರತಿ ಜೀವನವನ್ನು ಸರ್ವನಾಶ ಮಾಡ್ತಾ ಆದ ಕಾರಣ ನೀವು ಎಂಥ ಗೆಳೆಯನನ್ನು ಆಯ್ಕೆ ಮಾಡ್ಕೋಳ್ತೀರಿ ಎನ್ನುದು ಆಧಾರದ ಮೇಲೆ ನಿಮ್ಮ ಆ ಸುಖಕರ ಜೀವನ ಇರುತ್ತೆ ಎಂದು ನಾನು ಭಾವ್ಸ್ತಾ ಇದ್ದೇನೆ ಆದ ಕಾರಣ ಉತ್ತಮ ಸ್ನೇಹ ಇದ್ದಾಗ ಮಾತ್ರ ಒಬ್ಬ ವೇ ಯಶಸ್ವಿ ವ್ಯಕ್ತಿ ಆಗಲು ಕಾರಣ ಎಂದು ನಾನು ಇಷ್ಟು ಹೇಳಲು ಬಯಸುತ್ತಿದ್ದೇನೆ